ಹಾಂ ಮಾ ಹೇಳಿ

ಹಾಂ ನಾಳೆ ಹತ್ತುವರೆಗೆ ಬನ್ನಿ ಹಾಂ ಏನು ಒಟ್ಟೆ ನೋವಾ ಹಾಂ ರಾತ್ರಿ ಏನು ಊಟ ಮಾಡಿದ್ರಿ ಹೌದಾ ಹಾಂ ಹಾಂ ಎಲ್ಲಾದರೂ ಟೂರ್ಗೆ ಏನಾದರೂ ಹೋಗಿದ್ದಿರಾ ಹಾಂ ಹಾಂ ಹಾಂ ಅಲ್ಲಿ ಏನಾದರೂ ಕರ್ದಿದ್ದು ಐಟಮ್ಸ್ ಏನಾದರೂ ತಿಂದಿದ್ದಿರಾ ಹಾಂ ಹಾಂ ಬರೀ ಹೊಟ್ಟೆ ನೋವಾ ಅಥ್ವಾ ವಾಂತಿ ಏನಾದರೂ ಆಗ್ತಿದೇನಾ

ಹಾಂ ಹಾಂ ಹಾಂ ಮತ್ತೆ ಈಗ ಏನಾದರೂ ವಾಂತಿ ಟೈಪ್ ಬರ್ತಾಯಿದ್ಯಾ ಬರೀ ಹೊಟ್ಟೆ ನೋವು ಏನಾದರೂ ಇದೆಯಾ ಹೌದಾ ಹಾಂ ನಾಳೆ ಬೆಳಗ್ಗೆ ಹತ್ತೂವರೆಗೆ ಕ್ಲಿನಿಕ್ಕಿಗೆ ಬನ್ನಿ

ಹಾಂ ಮೇಡಮ್ ನೀವು ಹಿಂದೆ ತೋರಿಸಿದ್ರಲ್ಲ

ಹೌದಾ ಹಾಂ ಹಾಂ ಏನು ತಗೊಂಡಿದ್ರಿ ಮೆಡಿಸಿನ್

ಹಾಂ ತಗೊಂಡ್ಬನ್ನಿ ಮೇಡಮ್ ನಾಳೆ ತಗೊಂಡು ಬನ್ನಿ ಅದನ್ನು ಜೊತೆಗೆ ಓಕೆ ಸರಿ